ನಾನು ಇತ್ತೀಚೆಗಷ್ಟೇ ಒಂದು ಮಕ್ಕಳ ಪುಸ್ತಕನ ಖರೀದಿ ಮಾಡಿದೆ ಅದರ ಹೆಸರು ಅಕ್ಭರ್ ಮತ್ತು ಬೀರ್ಬಲ್ ಅಂತ ಪುಸ್ತಕ ಮಾತ್ರ ತುಂಬ ಚೆನ್ನಾಗಿದೆ ಪುಸ್ತಕದ ಒಳಗೆ ಏನು ಚಿತ್ರಗಳಿವೆ ಅವೆಲ್ಲ ತುಂಬ ಸ್ಪಷ್ಟವಾಗಿದೆ ನೋಡಿ ತಕ್ಷಣ ಇಷ್ಟ ಆಗಬೇಕು ಆ ಥರ ಇವೆ ಮತ್ತು ಒಳಗಡೆ ಯಾವ ಅಕ್ಷರ ಇದೆ ಯಾವ ಅಕ್ಷರದಲ್ಲಿ ಕಥೆನ ಬರ್ದಿದ್ದಾರೆ ಅದು ಕೂಡ ತುಂಬ ಸ್ಪಷ್ಟವಾಗಿದೆ ತುಂಬ ದುಂಡಾಗಿದೆ ಎಲ್ಲರಿಗೂ ಅರ್ಥ ಆಗಬೇಕು ಆ ಥರ ಇದೆ ಆ್ಯಂಡ್ ಇದರ ಬೆಲೆಗೆ ಬಂದರೆ ಬೆಲೆ ಕೂಡ ತುಂಬ ಕಮ್ಮಿಇದೆ ಯಾರು ಬೇಕಾದರೂ ಖರೀದಿ ಮಾಡ್ಬೋದು ಹಾಗಿದೆ ಮಕ್ಕಳಿಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕು ಓದಬೇಕು ಓದಬೇಕು ಅನ್ಸ್ಬೇಕು ಆ ಥರ ಇದೆ ಪುಸ್ತಕ ಸೊ ಓವರಾಲ್ ಒಂದು ಒಳ್ಳೆಯ ಪುಸ್ತಕ ಎಲ್ಲರೂ ಖರೀದಿ ಮಾಡಿ